ಈಗ ಅನೇಕ ಜನರು ಕೃಷಿ ಕೆಲಸವನ್ನು ಮಾಡುತ್ತಾರೆ ಆದ್ರೆ ಹೆಚ್ಚಿನವರು ಕೃಷಿ ಕೆಲಸವನ್ನು ಇಷ್ಟಪಡೋದಿಲ್ಲ ಏಕಂದ್ರೆ ಮೊದಲ್ನೇದಾಗಿ ಈಗಿನವರು ಕಂಪ್ಯೂಟರ್ ಸಿಸ್ಟಮ್ ಅಂದರೆ ಎಲ್ಲಾ ಕುಳಿತಲ್ಲಿಯೆ ಆಗಬೇಕು ಮೈ ಬಗ್ಗಿಸಿ ದುಡಿಯೋದು ಯಾರಿಗೂ ಇಷ್ಟ ಇಲ್ಲ ಈಗಿನ ಕಾಲದಲ್ಲಿ ಎಲ್ಲರಿಗೆ ಕುಳಿತಲ್ಲಿಯೇ ಎಲ್ಲಾ ಆಗಬೇಕು ಕುಳಿತಲ್ಲಿಯೇ ತಿನ್ಲಿಕ್ಕೆ ಸಿಗಬೇಕು ಕುಳಿತಲ್ಲಿಯೇ ಕೆಲಸ ಇರಬೇಕು ಕೃಷಿ ಕೆಲಸ ಅಂದರೆ ನಾವು ಇಡೀ ದಿವಸ ಬಿಸಿಲಲ್ಲಿ ದಣಿದು ಬೆವರು ಹರಿಸಿ ಕೆಲಸ ಮಾಡಬೇಕಾಗ್ತದೆ ಈಗಿನ ಕಾಲದವರಿಗೆ ಅದು ಬಗ್ಗೋದಿಲ್ಲ ಕೃಷಿ ಕೆಲಸದಲ್ಲಿ ಮತ್ತೊಂದು ಎಲ್ಲಾ ಅವರಿಗೆ ನಿಂತಲ್ಲಿಯೇ ಫುಡ್ ಸಿಗಬೇಕಂತ ಅಂದರೆ ನಾವು ಈಗ ಆಡ್ರ್ ಮಾಡಿದ ತಕ್ಷಣ ಬರಬೇಕು ಕೃಷಿ ಅಂದರೆ ಹಾಗೆಲ್ಲ ನಮಗೆ ಒಂದೇ ಸಲ ಸಿಗೋದಿಲ್ಲ ಅದಕ್ಕೆ ನಾವು ಶ್ರಮ ಪಡಬೇಕು ನಾವು ಒಂದು ಟೊಮೆಟೊ ಬೆಳಿಬೇಕಿದ್ರೆ ಅದನ್ನು ಗಿಡ ನೆಟ್ಟು ಎರಡು ತಿಂಗಳು ಅದಕ್ಕೆ ನೀರು ಹಾಕಿ ಮೂರನೇ ತಿಂಗಳು ನಮಗೆ ಫಸಲು ಸಿಗೋದು ಹಾಗೆ ಒಂದು ಈಗ ಬತ್ತ ಬತ್ತ ಮಾಡೋದಾದ್ರೆ ಸಹ ನಾವು ಅದನ್ನು ನೆಟ್ಟು ಅದಕ್ಕೆ ಸರಿಯಾಗಿ ಮಳೆ ಬಿದ್ದು ನೀರಲ್ಲಿ ಅದು ಸುಮಾರು ದಿನ ನೆನೆದು ಆಮೇಲೆ ನಿಮಗೆ ಅಕ್ಕಿ ಸಿಗುವಂಥದ್ದು ಅದಕ್ಕೆ ನಾವು ತುಂಬ ಕಷ್ಟಪಡಬೇಕಾಗ್ತದೆ ಹಾಗಾಗಿ ಈಗಿನ ಪೀಳಿಗೆಯವರು ಕೃಷಿಯಲ್ಲಿ ಹೆಚ್ಚು ತೊಡಗಿಸಿಕೊಳ್ಳೋದಿಲ್ಲ ಯಾಕಂದ್ರೆ ಅವರಿಗೆ ಕಷ್ಟಪಡೋದಿಲ್ಲ ಆದರೆ ಕೃಷಿ ನಮಗೆ ತುಂಬ ಮಹತ್ವ ಏಕಂದ್ರೆ ಅದೊಂದು ಪರಿಸರ ಸ್ನೇಹಿಯಾಗಿ ನಾವು ಕೆಲಸ ಮಾಡ್ಬೋದು ಅದರಲ್ಲಿ ನಾವು ಅದರಲ್ಲಿ ಪರಿಸರದಲ್ಲಿ ಸ್ನೇಹಿತರೊಂದಿಗೆ ಹೇಗೆ ಕೆಲಸ ಮಾಡ್ತೆವೋ ಹಾಗೆ ನಾವು ಅಂದರೆ ಹಕ್ಕಿಗಳ ಕಲರವ ಬೀ ಗಾಳಿ ಬೀಸೋದು ಅದರೊಟ್ಟಿಗೆ ನಾವು ಕೆಲಸ ಮಾಡೋದು ಆದರೆ ಈಗ ಎಲ್ಲರೂ ಕೃಷಿಯ ಕಡೆಗೆ ಹೆಚ್ಚು ಗಮನ ಕೊಡ್ತಾ ಇಲ್ಲ ಯಾಕಂದ್ರೆ ಎಲ್ಲರೂ ತಮ್ಮ ಕೆಲಸದಲ್ಲಿ ನಿರತರಾಗಿದ್ದಾರೆ ಕೃಷಿಗೆ ಈಗ ಯಾರೂ ಗಮನ ಕೊಡ್ತಾ ಇಲ್ಲ ಆದರೆ ನಾನು ಹೇಳೋದ್ ಏನಂದರೆ ಕೃಷಿಯಲ್ಲಿ ನಮಗೆ ತುಂಬ ಮಹತ್ವ ಇದೆ ನಾವು ನಾವು ಕೃಷಿಯನ್ನು ಯಾವತ್ತೂ ಮರ್ತು ಬಿಡಬಾರ್ದು ಅಂದರೆ ನಾವೀಗ ಮನೆಯಲ್ಲಿ ಒಂದು ತರಕಾರಿ ಗಿಡಗಳನ್ನು ನಡಿಯೋದು ಒಂದು ಹೀರೆಕಾಯೋ ಒಂದು ಬೀನ್ಸ್ ಒಂದು ಟೊಮೇಟೊ ಒಂದು ಬದನೆ ಹೀಗೆ ಒಂದು ಗಿಡಗಳನ್ನು ಒಂದು ಸಣ್ಣಪುಟ್ಟ ಕೃಷಿಯನ್ನು ಮಾಡೋದ್ರಿಂದ ಸಹ ನಮ್ಮ ಮನಸ್ಸಿಗೆ ಸಂತೃಪ್ತಿ ದೊರಕ್ತದೆ ಹಾಗೆ ದೊಡ್ಡ ದೊಡ್ಡ ಕೃಷಿ ಹೇಳೋದಿಲ್ಲಾ ಗೋಧಿ ಬೆಳೆಯಿರಿ ರಾಗಿ ಬೆಳೆಯಿರಿ ಉದ್ದಿನ ಬೇಳೆ ಬೆಳೆಯಿರಿ ಅಕ್ಕಿ ಬೆಳೆಯಿರಿ ಅಂತ ಹೇಳೋದಿಲ್ಲ ಸಣ್ಣಸಣ್ಣ ಕೃಷಿಯನ್ನು ಸಹ ಮಾಡಿ ನಾವು ಅದ್ರದ್ದು ಮಹತ್ವ ಏನಂತ ತಿಳಿದುಕೊಳ್ಳೋಣ ಅಂತ ನಾನು ಈ ಮೂಲಕ ಹೇಳ್ತೇನೆ